ಹಲೋ

ಅಲ್ಲ ಇಲ್ಲೇನು ತುಂಬ ಇದ್ದಾವೆ ಪ್ಲೇಸಸ್ಸ ಇಲ್ಲಿ ಇದು ಗವಿಮಠ ಇದೆ ಅಂಜನಾದ್ರಿ ಬೆಟ್ಟ ಇದಾವೆ ಮತ್ತು ಹಂಪಿಯೂ ಹತ್ತಿರ ಆಗ್ತದೆ ಉಳ್ಕೊಳೋಕೆ ಇಲ್ಲಿ ಒಂದು ಐದಾರು ಹೋಟೆಲ್ ಇದಾವ್ ನಿಮ್ದು ಬಜೆಟ್ ಎಷ್ಟೈತಿ ಅಲ್ಲರೀ ಒಂದು ಹೋಟಲ್ಲ ಇವಾಗ ಒಂದು ಸಾವಿರ ರುಪಾಯ್ದ್ ಇರ್ತಾವೆ ಎರಡು ಸಾವಿರದ್ದಿರ್ತಾವು ಅದಕ್ಕೆ ನಿಮ ನಿಮ್ದು ಎಷ್ಟು ರೂಮಿಂದು ಬಜೆಟ್ ಐತಿ ಆಂ ಎ ಸಿನ ನಾನ್ ಎ ಸಿನ ಎ ಸಿ ಅಂದರೆ ಈಗ ಒಂದು ತೌಸಂಡಲ್ಲೇ ಸಿಗೋದು ಕಷ್ಟ ಒಂದುವರೆ ಸಾವಿರದ್ದು ಇದ್ದಾವೆ ಒಂದು ಎರಡು ಮೂರು ಹೋಟೆಲ್ಸ್ ಇದ್ದಾವೆ ಅಂದರೆ ನೀವು ಎಷ್ಟು ಜನ ಬರ್ತಿದೀರಿ ಫೈ ಮೆಂಬರ್ಸ್ ಅಂದರೆ ಎರಡು ರೂಮ್ ಅಂತೂ ಮಾಡಬೇಕಾಗತ್ತೆ ಇಲ್ಲ ದೊಡ್ಡ ಸೂಟ್ ತಗೊಂಡರೆ ಅಡಿಷ್ನಲ್ ಬೆಡ್ಡಲ್ಲಿ ಪ್ಲ್ಯಾನ್ ಮಾಡ್ಬೋದು ಅದನ್ನೆಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ ನಿಮಗೆ ಮತ್ತು ಇಲ್ಲಿ ಹೋಗೋಕೆಲ್ಲ ವೆಹಿಕಲ್ ಬೇಕಾಗುತ್ತಾ ಇಲ್ಲ ಹ್ಞೂ ಹ್ಞೂ ಹಾಂ ಐದು ಜನ ಇರೋಕ್ಕೆ ಒಂದು ವೆಹಿಕಲ್ ಒಂದು ಅರೇಂಜ್ ಮಾಡ್ಬೇಕಾ ಆಮೇಲೆ ನಿಮ್ಮ ಇಲ್ಲಿ ಇವಾಗ ಗವಿ ಒಳ್ಳೆಯ ಟೈಮಿಗೆ ಕಾಲ್ ಮಾಡಿದ್ದೀರಾ ಇವಾಗ ಗವಿಮಠದಲ್ಲಿ ಜಾತ್ರೆ ಇದೆ ಈಗ ಮೂರು ದಿವಸ ಫುಲ್ಲು ಜಾತ್ರೆಯೆಲ್ಲ ಇರುತ್ತೆ ನೀವು ಮೂರು ದಿವ್ಸವೂ ಇಲ್ಲೇ ಜಾತ್ರೆಯಲ್ಲಿ ಪ್ಲ್ಯಾನ್ ಮಾಡಿ ಆಮೇಲೆ ಇಲ್ಲೇ ಅಂಜನಾದ್ರಿ ಬೆಟ್ಟ ಇದೆ ಹಂಪಿ ಇದೆ ಆಂ ಈ ಕಡೆಗೆಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ಬೇಕಂದರೆ ಒಂದೆರಡು ದಿವಸ ನಾವು ಬಾದಾಮಿ ಬನಶಂಕ್ರಿ ಆ ಕಡೆ ಕೂಡ ಹೋಗ್ಬೋದು ಒಂದು ಒಟ್ನಲ್ಲಿ ಒಂದು ನು ಇನ್ನೂ ಎಲ್ಲ ಹತ್ತಿರ ಆಗುತ್ತೆ ಸೊ ನಾವು ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಳ್ಬೋದು ಸೊ ನೀವು ಇವಾಗ ಆಲ್ರೆಡೀ ಬಿಟ್ಟಿದ್ದೀರ ಆಯಿತಾಯ್ತು ನಾನು ಒಂದು ಆಯ್ತಾಯ್ತಾಯಿತು ಪರವಾಗಿಲ್ಲ ನಾನೆಲ್ಲ ಬುಕ್ ಮಾಡಿರ್ತೀನಿ ತಗೊಳ್ಳಿ ಆಂ ಓಕೆ ಥ್ಯಾಂಕ್ ಯು ಹ್ಞೂ